ಸರ್ ನಾವು ಒಬ್ಬರು ಪೇಶಂಟು ನಮ್ಗೆ ತುಂಬ ಕಾಲು ನೋಯ್ ನೋಯ್ತಾ ಇತ್ತು ಬಿದ್ದುಬಿಟ್ಟು ಇದು ಮಸಾಜ್ ಸೆಂಟ್ರ್ ತಾನೆ ಸರಿ ಸರಿ ಸರಿ ಹೆಂಗೆ ಸರ್ ಫೀಸು

ಹೌದ್ ಹೌದು ಸರ್ ಅದು ಸರ್ ಅದು ಬೇಗ ನೋವು ಕಡಿಮೆ ಆಗುತ್ತಾ ಸರ್ ಅದು ಸರಿ ಸರಿ ಸರ್ ಎಲ್ಲ ಕ್ಯೂ ಅಲ್ಲಿ ಸ್ಟಾಫ್ ಹೇಗೆ ಸರ್ ಅಲ್ಲಿ ಅಲ್ಲಿ ನಿಮ್ಮ ಕಡೆ ಹಾಂ

ಹಾಂ ಸರಿ ಸರಿ

ಹ್ಞೂ ಸರಿ ಸರ್ ಒಟ್ಟಲ್ಲಿ ನೋವೆಲ್ಲ ಕಡಿಮೆಯಾಗುತ್ತೆ ಉವ ಬೇಗನೇ ಓ ಗುಣ ಆಗುತ್ತೆ ಅಂತ ಹೇಳ್ತಿರಾ ಸರಿ ಸರಿ ಸರಿ ಯಾವತ್ತು ಬರ್ಬೇಕು ಸರ್ ಆದರೆ ನಾಳೆಯೇ ಬರೋದಾ ಸರಿ ಸರಿ ಸರ್ ಆಯ್ತು ಸರ್ ಹಾಂ ಸರಿ ಸರ್ ಆಯ್ತು ಸರ್ ತ್ಯಾಂಕ್ ಯು ಸರ್